ನಾನು ಈ ಪುಸ್ತಕ ಓದಿ ಮುಗಿಸಬೇಕಂದ್ರೆ ಇಷ್ಟೇ ಟೈಮಲ್ಲಿ ಓದಿ ಮುಗಿಸ್ತೀನಿ ಅಂತ ಯಾವುದು ಒಂದು ಟಾರ್ಗೆಟ್ ಇಟ್ಕೊಳೊಲ್ಲ ಯಾಕೆ ಅಂದರೆ ನನ್ನ ಓದೋದು ಪುಸ್ತಕಗಳು ಬೇರೆ ಬೇರೆ ರೀತಿಯದು ಆಗಿರ್ತವೆ ನಾನು ಬರೀ ಒಂದೇ ರೀತಿ ಪುಸ್ತಕಗಳು ಓದೋಲ್ಲ ಯಾವುದೋ ಕಾದಂಬರಿ ಇಟ್ಕೊಂಡರೆ ಬರೀ ಕಾದಂಬರಿ ಓದೋದಾಗಲೀ ಅಥ್ವಾ ಯಾವುದೋ ಕಥೆ ಬುಕ್ ಇಟ್ಕೊಂಡರೆ ಬರೀ ಕಥೆ ಬುಕ್ಕುಗಳನ್ನ ಓದೋದಾಗಲೀ ಟೆಕ್ಸ್ಟ್ ಬುಕ್ ಓದೋ ಆ ಥರ ಇಟ್ಕೊಳೊಲ್ಲ ನಾನು ಬೇರೆ ಬೇರೆ ರೀತಿಯ ಒಂದು ಬುಕ್ಸನ್ನು ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಆದ್ದರಿಂದ ನನಗೆ ಇಷ್ಟೇ ಸಮಯ ಬೇಕು ಅಷ್ಟೇ ಸಮಯ ಬೇಕು ಅಂತ ಹೇಳೋಕ್ ಆಗೋಲ್ಲ ಮತ್ತು ಒಂದು ತಿಂಗಳುಗಟ್ಲೆಯೂ ಓದ್ಬಹುದು ಯಾಕಂದರೆ ಕೆಲವೊಂದು ಕಾದಂಬರಿಗಳನ್ನು ಓದ್ತಾ ಇರಬೇಕು ಅಂತಂದರೆ ಅದು ನನಗೆ ಇದೇ ಟೈಮಲ್ಲಿ ಓದಿ ಮುಗಿಸ್ತೀನಿ ಅನ್ನೋ ಒಂದು ಟಾರ್ಗೆಟ್ ಯಾವುದೂ ಇಟ್ಕೊಳ್ಳದೇ ಇರೋದರಿಂದ ಒಂದು ತಿಂಗಳು ಅಥವಾ ವಾರದ ಟಾರ್ಗೆಟೆಲ್ಲ ಇಟ್ಕೊಳೊಲ್ಲ ಕೆಲವೊಂದು ಸಲ ನಾನು ಏನೂ ಕೆಲಸ ಇಲ್ಲದೇ ಓದೋಕ್ಕೆ ಅಂತಾನೇ ಕೂತ್ಕೊಂಡರೆ ಅದನ್ನು ಒಂದು ಎರಡು ಮೂರು ದಿವ್ಸದಲ್ಲಿ ಓದಿ ಮುಗ್ಸೋವಂಥ ಕೆಪಾಸಿಟಿನೂ ಇದೆ ಹಾಗೆ ಸುಮ್ಮನೆ ಓದಿಕೊಂಡು ಹೋಗೋದು ಅಂತಲ್ಲ ಈಗ ನಾವು ಟೆಕ್ಸ್ಟ್ ಬುಕ್ಕೇ ಓದ್ತಾ ಇದ್ದೀವಿ ಅಥ್ವಾ ನಾನು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ಬೇಕಾದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಟೆಕ್ಸ್ಟ್ ಬುಕ್ಸನ್ನು ನಾನು ಓದ್ತಾ ಇರ್ತೀನಿ ಅವುಗಳಲ್ಲೂ ಕೂಡ ನಾನು ಅದಕ್ಕೆ ಮಾತ್ರ ಕೆಲವೊಂದು ಟಾರ್ಗೆಟ್ ಇಟ್ಕೊಳ್ತೀನಿ ಈ ಕಾನ್ಸೆಪ್ಟನ್ನು ಇಷ್ಟು ದಿವಸದಲ್ಲಿ ಮುಗಿಸಬೇಕು ಅಂತೆಲ್ಲ ಹಾಗಾಗಿ ಈ ಸಮಯ ಇಟ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದ್ರೂ ನಮಗೆ ಕೆಲಸದ ಮೇ ಒತ್ತಡ ಇರೋದರಿಂದ ಕೆಲವೊಂದು ಪುಸ್ತಕಗಳಿಗೆ ಅಂದರೆ ಈ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ಲ ಅಂದರೆ ಈ ಕಾದಂಬರಿಗಳು ಕಥೆಗಳು ಅದೆಲ್ಲಾ ಅಂಥದ್ದು ನಮಗೆ ಯಾವುದರಿಂದ ಅಂದರೆ ನಮ್ಮ ಒಂದು ಮನಸ್ಸಿನ ಬದಲಾವಣೆ ಅಥ್ವಾ ನಮ್ಮ ಒಂದು ಎಂಟಟೈನ್ಮೆಂಟ್ ಆಗಿರ್ಬೋದು ಅಥ್ವಾ ಒಂದು ಉತ್ಸಾಹಕ್ಕೋಸ್ಕರ ಓದುವಂಥ ಪುಸ್ತಕಗಳು ನಾನು ಜಾಸ್ತಿ ಟಾರ್ಗೆಟ್ ಇಟ್ಕೊಳೊಲ್ಲ ಅದೇ ನನಗೆ ಸ್ಪರ್ಧಾತ್ಮಕ ರೀತಿಯ ಒಂದು ಪುಸ್ತಕಗಳಿಗೆ ನಾನು ಟಾರ್ಗೆಟ್ ಇಟ್ಕೊಂಡು ಇಷ್ಟು ದಿವಸದಲ್ಲಿ ಇದನ್ನು ಮುಗಿಸಬೇಕು ಅನ್ನೋದು ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಹೇಳೋಕಾಗಲ್ಲ ಕೆಲವೊಂದು ಹೆಲ್ತ್ ಇಷ್ಯೂಸ್ ಅಂದರೆ ನನಗೆ ಆರೋಗ್ಯದಲ್ಲಿ ಏನಾದರೂ ಏರು ಪೇರು ಆದರೆ ಅಥ್ವಾ ನಮ್ಮ ಮನೆಗೆ ಏನಾದ್ರೂ ಯಾರಾದರೂ ನೆಂಟರು ಬರ್ತಾರೆ ಆ ಥರ ಏನಾದ್ರೂ ವಿಚಾರಗಳು ಬಂದಾಗ ಅಂಥ ಪರಿಸ್ಥಿತಿಗಳಲ್ಲಿ ನಾವು ಇಟ್ಕೊಂಡಿರೋ ಟಾರ್ಗೆಟ್ಸನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಪುಸ್ತಕಗಳ ಓದೋ ಪುಸ್ತಕಗಳನ್ನು ಓದೋ ಅಭ್ಯಾಸ ಅಂತೂ ಇದೆ ಅದು ನನಗೆ ಇಷ್ಟವೂ ಕೂಡ ಆದರೆ ಇಷ್ಟೇ ದಿವ್ಸದಲ್ಲಿ ಓದಿ ಮುಗಿಸ್ತೀನಿ ಅಂತ ನಾನು ಜಾಸ್ತಿ ಇಟ್ಕೊಳೋದಿಲ್ಲ